ಜಾಹೀರಾತುಗಳು ಬರುವ ತನಕ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಯಾವ ವಿಷಯವೂ ತಿಳಿದಿರುವುದಿಲ್ಲ ಅದು ಮಾರ್ಕೆಟ್ಗೆ ಬಂದ ಹೊಸ ಪ್ರಾಡಕ್ಟ್ಗಳನ್ನು ಪರಿಚಯಿಸುವ ಉದ್ದೇಶವೇ ಜಾಹೀರಾತುಗಳು ಅದಕ್ಕಾಗಿ ಜಾಹೀರಾತುಗಳಿಂದ ನಮಗೆ ಉಪಯೋಗವಿದೆ ಹಾಗೂ ಸ್ಮಾರ್ಟ್ ಮೊಬೈಲನ್ನು ಕೆಟ್ಟ ಉದ್ದೇಶಗಳಿಗಾಗಿಯೂ ಉಪಯೋಗಿಸುತ್ತಾರೆ ಹಾಗೂ ಒಳ್ಳೆಯ ಉದ್ದೇಶಗಳಿಗಾಗಿಯೂ ಉಪಯೋಗಿಸುತ್ತಾರೆ ಹಾಗೂ ನಾನು ಕೂಡ ಎಲ್ಲ ವಿಷಯತ್ತರ ಉಪಯೋಗಿಸುತ್ತೇನೆ ನನಗೆ ಏನಾದರೂ ತಿಳಿದಿಲ್ಲವೆಂದರೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ತಿಳಿದುಕೊಳ್ಳುತ್ತೇನೆ ಹಾಗೂ ನಾನು ಕೂಡ ಸೋಷ್ಯಲ್ ಮೀಡಿಯಾವನ್ನು ಯೂಸ್ ಮಾಡುತ್ತೇನೆ ಹಾಗೂ ಈ ಸ್ಮಾರ್ಟ್ ಮೊಬೈಲ್ನಲ್ಲಿ ಹಾಗೂ ಇಂಟರ್ನೆಟ್ ಸಹಾಯದಿಂದ ನಾವು ಮುಂಚಿತವಾಗಿಯೇ ಸಿನೆಮಾ ಟಿಕೆಟ್ಗಳನ್ನು ಬುಕ್ ಮಾಡಬಹುದು ಮತ್ತು ಬಟ್ಟೆಗಳನ್ನು ಖರೀದಿಸಬಹುದು ಮತ್ತು ಹೋಟೆಲ್ಗಳನ್ನು ಬುಕ್ ಮಾಡಬಹುದು ಹಾಗೂ ಆನ್ಲೈನ್ ಮುಖಾಂತರವೇ ಹಣವನ್ನು ಹಣದ ವ್ಯವಹಾರವನ್ನು ಮಾಡಬಹುದು ಹಾಗೂ ಮತ್ತು ಮತ್ತು ಅದರಿಂದ ಒಳ್ಳೆಯ ಉದ್ದೇಶಗಳು ಇವೆ ಜೊತೆಗೆ ಕೆಟ್ಟ ಉದ್ದೇಶಗಳು ಇವೆ ನಾವು ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೋ ಅದರ ಮೇಲೆ ಅದು ನಿರ್ಧಾರವಾಗುತ್ತದೆ